ನಮಸ್ತೆ ಡಾಕ್ಟರ್

ನಾನು ಪೇಶೆಂಟು ಮೊದ್ಲು ಈಗ ತ್ರೀ ಡೇಸ್ ಕೆಳಗೆ ಬಂದು ನಿಮ್ಮತ್ತಿರ ಒಂದು ಸರಿ ಔಷಧಿ ಎಲ್ಲ ಕೊಟ್ಟಿದ್ದಿರಿ ಜ್ವರ ಬಂದಿದೆ ಅದಕ್ಕೆಲ್ಲ ನಾವು ಸುಸ್ತು ಅಂತ ಹೇಳಿದ್ದೆ ಬಸವರಾಜ್ ಅಂತ್ಹೇಳಿ ನನ್ನ ಹೆಸ್ರು ನೀವು ಕೊಟ್ಟಿರೊ ಔಷಧಿ ಅದು ತಗೋತಾ ಇದ್ದೀನಿ ತ್ರೀ ಡೇಸ್ ಆಯಿತು ಕಡಿಮೆಯೇ ಆಗಿಲ್ಲ ಅದ್ಕೆ ಏನು ಮಾಡಬೇಕು ಅಂತ ಗೊತಾಗ್ತಿಲ್ಲ ನನಗೆ ಹಾಂ ಹಾಂ ಹೌದು

ಹಾಂ ಅದು ಏನಾಗಿದೆ ಅಂದರೆ ನನಗೆ ಏನು ನೀವು ಔಷಧಿ ಕೊಟ್ಟಾಗ ಸುಸ್ತು ಆಗಿತ್ತು ಜ್ವರ ಇತ್ತು ಈಗ ಅದ್ರ ಜೊತೆಗೆ ಸ್ವಲ್ಪ ತಲೆನೋವು ಬರ್ತಾ ಇದೆ ಕೈ ಕಾಲು ಕೈ ಎಲ್ಲ ನೋವು ಬರ್ತಾ ಇದೆ ಏನೆಂದ್ರೆ ಎದ್ದು ಜಾಸ್ತಿ ನಡೆಯೋಕಾಗ್ತಾ ಇಲ್ಲ ಒಂಥರ ನಿಶಕ್ತಿ ಥರ ಆಗ್ತಾ ಇದೆ ಅದೇನು ಅಂತ ಗೊತ್ತಾಗ್ತಾ ಇಲ್ಲ ನನಗೆ ಹೌದೌದು

ಹಾಂ ಹಾಂ ಹಾಂ

ಅದೇ ಏನಂತ ಅಂದರೆ ಈಗ ಮೊದಲು ನೀವು ಏನು ಔಷಧಿ ಕೊಟ್ಟಿರೋದು ತೊಗೊಂಡು ಅದು ಅದಕ್ಕಿಂತ ಮುಂಚೆ ನನಗೆ ಮೈ ಕೈ ನೋವು ಆಗಿರ್ಬೋದು ಕೈ ಕಾಲು ಶಕ್ತಿ ಇಲ್ದಂಗೆ ಆಗಿದ್ದು ಏನು ಹಂಗಿರ್ಲಿಲ್ಲ ಜ್ವರ ಮತ್ತು ಒಂದು ಸ್ವಲ್ಪ ತಲೆನೋವು ಸುಸ್ತು ಇತ್ತು ಅಷ್ಟೇ ಬಟ್ ಈಗ ಏನಾಗಿದೆ ಅಂದರೆ ಅದು ತೊಗೊಂಡ ಮೇಲೆ ಸ್ವಲ್ಪ ಕಾಲು ಬೆಂಡ್ ಮಾಡೋಕಾಗ್ತಾ ಇಲ್ಲ ಮಂಡಿ ನೋವು ಸ್ವಲ್ಪ ಪಾದ ನೋವು ಆ ಥರ ಆಗ್ತಾ ಇದೆ ಜಾಸ್ತಿ ನಡೆಯೋಕಾಗ್ತಾ ಇಲ್ಲ ಮೊದಲು ಏನೆಂದ್ರೆ ಸುಸ್ತು ಇತ್ತು ಅಷ್ಟು ನಡೆಯೋಕಾಗದೇ ಇರುವಷ್ಟು ಸುಸ್ತು ಏನು ಇರಲಿಲ್ಲ ಬಟ್ ಇತ್ತೀಚೆಗೆ ಯಾಕೋ ಅದು ಟ್ಯಾಬ್ಲೆಟ್ ತೊಗೊಂಡ ಮೇಲೆ ಹಂಗ್ ನಿಶಕ್ತಿ ಥರ ಆಗ್ತಾ ಇದೆ ಅದಕ್ಕೆ ಟ್ಯಾಬ್ಲೆಟ್ ಏನಾದ್ರೂ ಅದು ಏನು ಐತಲ್ಲ ಔಷಧಿ ಏನಾದ್ರೂ ಚೇಂಜ್ ಮಾಡ್ತಿರೇನೋ ಬದ್ಲಾಯಿಸ್ತೀರಾ ಅಂತ ನಾನು ಅಂದ್ಕೊಂಡಿದಿನಿ ಹೌದಾ ಆದರೆ ನಾನು ಈಗ ನಾನು ಬೇರೆ ಊರ್ನಲ್ಲಿ ಇದ್ದೀನಿ ನಾನು ಈಗ ಅದೇ ಇವತ್ತು ಏನಾದ್ರೂ ಸಂಜೆ ಬರೋಕೆ ಟ್ರೈ ಮಾಡ್ತೀನಿ ನೀವು ನಾಳೆ ನಾಳೆ ಬೆಳಿಗ್ಗೆ ಏನಾದ್ರೂ ಎಷ್ಟು ಹೊತ್ತಿಗೆ ಇರ್ತ ಹಾಂ

ನಾ ಅಲ್ಲ ನಾಡಿದ್ದು ಅಂತ ಅಂದರೆ ಮತ್ತೇನು ಭಾಳ ಸುಸ್ತು ಆಗುತ್ತೇನೋ ಅಂತ ಅದಕ್ಕೆ ನಾಳೆ ನಿಮಗೆ ಏನಾದ್ರೂ ಒಂದು ಹೌದ್ರಾ ಅದೇ ಈಗ ಹಿಂಗ್ ಮತ್ತೆ ಅದಕ್ಕೆ ನೀವು ಮತ್ತೇನಾದ್ರೂ ಮೆ ಅದು ಔಷಧಿ ಏನಾದ್ರೂ ಚೇಂಜ್ ಮಾಡ್ತೀನಿ ಅಂತ ಅಂದರೆ ಬದಲಾಯಿಸಿದ್ರೆ ನಾನು ಏನಾದ್ರೂ ಬೇಕಾದರೆ ಇಲ್ಲೆ ಔಷಧಿ ತೊಗೊತೀನಿ ಹಂಗೇನಾದ್ರು ಇತ್ತು ಅಂದರೆ ನೀವು ಔಷಧಿನ ನನಗೆ ಒಂದು ಇದರಲ್ಲಿ ಒಂದು ಮೆಸೇಜ್ ಹಾಕಿದರೆ ತೊಂದರೆ ಇಲ್ಲ

ನನ್ನ ನಂಬರು ಒಂಬತ್ತು ಒಂಬತ್ತು ಸೊನ್ನೆ ಎರಡು ಎರಡು ಏಳು ಸೊನ್ನೆ ನಾಲ್ಕು ಐದು ಎಂಟು ನನ್ಗೆ ಈ ನಂಬರಿಗೆ ಕಳಿಸಿದ್ರೆ ನಾನು ಇಲ್ಲೇ ಔಷಧಿ ಅಂಗಡಿ ಇದೆ ಈ ಔಷಧಿ ಅಂಗಡೀಲಿ ನಾನು ಏನು ಮಾಡ್ತೀನಿ ಬೇಕಾದರೆ ತೊಗೊತೀನಿ ಯಾಕೆಂದರೆ ನಾನು ಸಡನ್ ಆಗಿ ಈಗ ಬರ್ಬೋದಿತ್ತು ಈಗ ನಾನು ನಿಮಗೆ ಅಲ್ಲಿಗೆ ಬಂದು ಆದ್ರು ಇಲ್ಲಿನ ಸ್ವಲ್ಪ ಒಂದು ಯಾವುದೋ ಒಂದು ಕೆಲ್ಸದ ಮೇಲೆ ಬಂದೆ ಹುಷಾರ್ ಆಗುತ್ತೆ ಅಂದ್ಕೊಂಡೆ ಯಾಕೋ ಹುಷಾರ್ ಆಗ್ತಾ ಇಲ್ಲ ಅದಕ್ಕೋಸ್ಕರ ಹಾಂ ಹಾಂ ಹಾಂ ಹಾಂ ಸೊ ಅದಕ್ಕೆ ಅದೇ ಈಗ ಅದೇ ಯೋಚನೆ ಮಾಡ್ತಾ ಇದ್ದೀನಿ ಏನು ಮಾಡೋದು ಅಂತ ನೀವೇ ಅದೊಂದು ಸ್ವಲ್ಪ ಔಷಧಿ ನನಗೆ ಕಳಿಸಿದ್ರೆ ನಾನು ಇಲ್ಲೇ ಹತ್ರದಲ್ಲಿರೋ ಔಷಧಿ ಅಂಗಡಿಯಲ್ಲಿ ಅದನ್ನು ತೊಗೊತೀನಿ ತೊಗೊಂಡು ಮೇಲೆ ಸ್ವಲ್ಪ ಕಡಿಮೆ ಆಯಿತು ಅಂದರೆ ಓಕೆ ಅಕಸ್ಮಾತ್ ಕಡಿಮೆ ಆಗಲಿಲ್ಲ ಅಂದರೆ ಖಂಡಿತ ನಾಡಿದ್ದು ನೀವು ಇರ್ತಿನಿ ಅಂತ ಹೇಳಿದ್ರಲ್ಲ ಸೊ ನಾಡಿದ್ದು ನಾನು ಬಂದು ನಿಮ್ಮನ್ನು ಭೇಟಿ ಮಾಡ್ತೀನಿ ಔಷಧಿ ಒಂದು ಸ್ವಲ್ಪ ಯಾವುದು ಅಂತ ಹೇಳ್ತಿರಾ ಹೌದಾ ಸರಿ ಡಾಕ್ಟ್ರೇ ಆಗಲಿ ಆಗಲಿ